ಹಾಂ ಹಲೋ ರೀ ನಂದಿನಿ ಟೇಲರ್ ರೀ ಆಂ ಹಾಂ ನಮಸ್ಕಾರ ರೀ ಹ್ಞೂ ನಾನು ಶಾರದಾ ಟೀಚರ್ ಅಂತ ರೀ ನಮ್ಮ ಸ್ಕೂಲ್ನಾಗ ಹುಡ್ಗುರ್ಗೆ ಸ್ವಲ್ಪ ಯುನಿಫಾರ್ಮ ರೆಡಿ ಮಾಡಿ ಕೊಡಾದಿತ್ತು ರೀ ಅದಕ್ಕೆ ರೆಡಿ ಮಾಡ್ತೀರೇನೋ ಅಂತ ಕೇಳಾಕತ್ತೀನಿ ಹೌದ್ ರೀ ಮತ್ತೆ ಕ್ಲಾತ್ ಅದ್ರುದ್ದು ನೀವೇ ತೋ ಇದು ಮಾಡ್ತೀರಾ ಏನ್ರೀ ಖರೀದಿ ಮಾಡ್ತಿರಾ

ಹ್ಞು ಅದೇ ಹುಡುಗರ್ಗೆ ಇದು ಸ್ಕೂಲಿಗೆ ಬಂದು ಇದು ಆಗ್ತದಾ ಇದು ಮಾಡ್ತೀರಾ ಎಸ್ಟಿಮೇಟ್ ಮಾಡಿ ಹ್ಞೂ ಹಾಂ ಅದೇ ಎಷ್ಟು ಹುಡುಗರ್ದು ಎಷ್ಟು ದುಡ್ಡು ಆಗ್ತದಂತ ಸ್ವಲ್ಪ್ ಬಂದು ಹೇಳಿದ್ರ್ ಅಂದ್ರೆ ಸರ್ಯಾಗಿ ಆಗ್ತದೆ ಅದೇ ಎಷ್ಟು ದಿನ್ದಾಗ ಕೊಡ್ ಕೊಡ್ಬೌದು ರೀ ಹಾಂ ಹಾಂ ಅದೇ ಯಾಕಂದ್ರೆ ಸ್ವಲ್ಪ ಲಗು ಲಗು ಕೊಟ್ಟರೆ ಸರ್ಯಾಗಿ ಆಗ್ತದೆ ಹ್ಞೂ ಹ್ಞೂ ಹ್ಞೂ ಜರಾ ಲಗು ಇದು ಜಾ ಜಲ್ದಿ ಕೊಟ್ಟರೆ ಸರಿ ಆಗ್ತದೆ ರೀ ಹುಡ್ಗುರ್ಗೆ ಅದಕ್ಕೆ ಸ್ಕೂಲ್ ಸ್ಟಾರ್ಟ್ ಆಲತ್

ಅದು ಸರ್ಯಾಗಿ ಆಗ್ಬೇಕು ನೋಡಿರಿ ಸ್ಟಿಚಿಂಗ್ ಅದೆಲ್ಲ ಇಲ್ಲ ಅದು ಸ್ಟಿಚಿಂಗ್ ಅದು

ಸ್ಟಿಚಿಂಗ್ ಅದು ಕರೆಕ್ಟ್ ಆಗ್ಬೇಕು ರೀ ಕರೆಕ್ಟ್ ಅದೇ ಹೇಳಾತೀನಿ ಹ್ಞೂ ಹ್ಞೂ ದುಡ್ಡು ಹೆಚ್ಚೂಕಮ್ಮಿ ಹುಡ್ಗುರು ಹುಡ್ಗುರು ಹಾಕಿಕೊಂಡು ಸರ್ಯಾಗಿ ಕಾಣ್ಬೇಕು ಅದಕ್ಕೆ ದುಡ್ಡು ಎಷ್ಟಿತ್ತು ಸರ್ಯಾಗಿ ದುಡ್ಡು

ಮತ್ತೆ ನೀವು ಸರ್ಯಾಗಿ ಹೊಲ್ದ್ರಿ ಅಂದ್ರೆ ನಮ್ದು ಇನ್ನೊಂದು ಸ್ಕೂಲ್ ಭೀ ಅದ ಅದು ಭೀ ನಿಮಗೆ ಕೊಡ್ತೀವಿ ಆರ್ಡ್ರ್ ಹ್ಞೂ ಸ್ವಲ್ಪ್ ಕಡಿಮೆ ಮಾಡಿರಿ ಮತ್ತೆ ಹ್ಞೂ ಹೇಳಿ ಹಂಡ್ರೆಡ್ ಹಂಡ್ರೆಡ್ ಅವೆ ರೀ ಹುಡ್ಗುರು ಅದೇ ಸಂಸ್ಥೆ ಭಾಳ ಅವೆ ರೀ ಇವರೇ ನಿಮ್ಗೆ ಹೀಗೇ ಯಾವಾಗ್ಲೂ ನಮ್ಮ ಕಡೀಂದ ಬರ್ತಿರ್ತವೆ ಅದಕ್ಕೆ ನಿಮ್ಗೆ ಅದಕ್ಕೆ ಕಡಿಮೆ ಮಾಡಿ ಅಂತ ಹೇಳಾತೀನಿ ಆಂ ಹಾಂ ಬರ್ರಿ ಬರ್ತೀರಾ ಇಲ್ಲಿಗೆ ಹಾಂ ಯಾವಾಗ ಬರ್ತೀರಿ ಹಾಂ